ಕರ್ನಾಟಕ ವಿವಿಧ ಸಂಸ್ಕೃತಿಗಳ ಬೀಡು ಇಲ್ಲಿ ಹಿಂದು ಮುಸ್ಲಿಂ ಕ್ರಿಶ್ಚಿಯನ್ ಪಯ್ ಕ್ರೈಸ್ತ ಪಾರ್ ಪಾ ಏನು ಪಾರ್ಸಿ ಬೇಕಾದಷ್ಟೂ ಧರ್ಮಗಳನ್ನು ಅನ್ಸರಿಸುವಂತಹ ಜನ ಇದ್ದಾರೆ ಧರ್ಮಗಳು ಯಾವುದೇ ಇರ್ಲಿರಿ ಎಲ್ಲ ಧರ್ಮಗಳ ತಿರುಳು ಇಲ್ಲೇ ಅದ ಅಂತ ಅನ್ಕೋಬೋದು ನಾನು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲವಾಗಿರುವಂಥ ಭಗವದ್ಗೀತೆಯ ತೆಗೆದುಕೊಂಡು ಒಂದು ನಾಲ್ಕು ಮಾತಾಡ್ಲಿಕ್ಕೆ ಇಷ್ಟ ಪಡ್ತೀನಿ ನಮ್ಮ ನಂಬಿಕೆ ಏನು ಅಂತಂದರೆ ದೇವ್ರು ಇದ್ದಾನೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತದೆ ಅನ್ನೋದೊಂದು ನಂಬಿಕೆ ಭಗವದ್ಗೀತೆ ಒಳಗೆ ಒಂದು ಶ್ಲೋಕ ಬರ್ತದೆ ಅನನ್ಯಾಶ್ಚಿಂತಯಂತು ಮಾಮ್ ಯೇ ಜನ ಪರ್ಯುಪಾಸತೆ ತೇಶಾಮ್ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಇದ್ರ ಅರ್ಥ ಇಷ್ಟೇ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಯಾರು ನನ್ನನ್ನು ಅನನ್ಯವಾಗಿ ಉಪಾಸಿಸುತ್ತಾರೊ ಅಂದರೆ ನನ್ನನ್ನು ಆರಾಧಿಸ್ತಾರೋ ಅಂದ್ರೆ ನನ್ನನ್ನು ನೋಡ್ಕೊತಾರೊ ಅಂದರೆ ದೇವ್ರನ್ನು ನೋಡ್ಕೊಳೋದಂದರೆ ಅವನನ್ನು ನೋಡಿಕೊಂಡು ಭಜಿಸಿ ನಾವು ಭಜನೆ ಮಾಡ್ಕೊಂಡು ಕೂಡಬೇಕಾಗಿಲ್ಲ ಯಾರು ನನ್ನಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೋ ಅವ್ರನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅವರು ನನ್ನ ಜವಾಬ್ದಾರಿ ಅನನ್ಯಾಶ್ಚಿಂತಯಂತೋ ಮಾಮ್ ಯೇ ಜನ ಪರ್ಯುಪಾಸತೆ ಯಾರು ನನ್ನನ್ನ ಉಪಾಸಿಸ್ತಾರೊ ಯಾರು ನನ್ನನ್ನ ನಂಬುತ್ತಾರೋ ಅವ್ರನ್ನು ನೋಡಿಕೊಳ್ಳುವುದು ಯೋಗಕ್ಷೇಮಮ್ ವಹಾಮ್ಯಹಂ ಅವರ ಯೋಗ ಕ್ಷೇಮ ಅಂದರೆ ಅವರ ಸುರಕ್ಷತೆ ನನ್ನ ಜವಾಬ್ದಾರಿ ಅಂತ ದೇವರೇ ಒಪ್ಕೊಂಡಾನೆ ಇದು ಭಗವದ್ಗೀತೆಯ ಒಂದು ನುಡಿಯಾದರೆ ಇದನ್ನೇ ಹೋಲುವಂತಹ ಭಾಳಷ್ಟು ಕೃತಿಗಳು ನಮ್ಮ ಖುರಾನ್ ಒಳಗಿರ್ತ್ತವೆ ಮತ್ತು ನಮ್ಮ ವಚನ ಸಾಹಿತ್ಯದೊಳಗು ಸಹಿತ ಅದೇ ಹೇಳ್ತದೆ ಕಾಯಕವೇ ಕೈಲಾಸ ದೆ ನಮ್ಮ ಬಸವಣ್ಣನವರು ಹೇಳೋದು ಅದನ್ನೇ ಕಾಯಕದಲ್ಲಿಯೇ ಕೈಲಾಸವನ್ನು ಕಾಣಿರಿ ಅಂತ ಹೇಳಿ ನಮ್ಮ ಅಕ್ಕ ಮಹಾದೇವಿ ಹೇಳ್ತಾಳೆ ಎಲ್ಲಿ ನೋಡಾ ಅಲ್ಲಿ ಮಲ್ಲಿಕಾರ್ಜುನ ಅಂದರೆ ದೃಷ್ಟಿಯಂತೆ ಸೃಷ್ಟಿ ನಾವು ಏನನ್ನು ಕಾಣ್ತೀವಿ ಎಲ್ಲಿ ನಾವು ನೋಡ್ತಿವಿ ಅಲ್ಲಿ ಮಲ್ಲಿಕಾರ್ಜುನ ಯಾಕಂದರೆ ಅಕ್ಕಮಹಾದೇವಿ ಕಾಣಿಸ್ತಾ ಇರೋದು ಮಲ್ಲಿಕಾರ್ಜುನನ ಒಬ್ಬನೆ ಅಂದರೆ ಅದನ್ನೇ ನಮ್ಮ ಇದ್ರೊಳಗೆ ಹೇಳೋದು ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳಿ ಅಂದರೆ ವಿವಿಧ ನಮ್ಮಲ್ಲಿ ಧರ್ಮಗಳು ಕೃತಿಗಳು ಧರ್ಮ ಬೇರೆಯಾದರು ಸಹಿತ ಕೃತಿ ಅವುಗಳನ್ನ ನೋಡಿಕೊಳ್ಳುವಂತಥ ನಮ್ಮ ಧರ್ಮಗ್ರಂಥಗಳು ಬೇರೆಯಾಗಿದ್ರು ಸಹಿತ ನಾವು ಇವತ್ತಿಗು ಅವುಗಳನ್ನು ನಂಬ್ತೀವಿ ಇವುಗಳನ್ನೆಲ್ಲ ಕಾಣ್ತಿವಿ ಭಗವದ್ಗೀತೆಯ ಒಂದೊಂದು ಶ್ಲೋಕ ಒಂದೊಂದು ಅಧ್ಯಾಯ ಇವತ್ತಿಗು ಸಹ ಮನುಷ್ಯನಿಗೆ ಏನು ಅಂತಂದರೆ ಅವು ಪ್ರಸ್ ವಾಸ್ತವಿಕವಾಗಿ ಇವತ್ತಿಗು ನಾವು ಅವುಗಳನ್ನು ಒಪ್ಪಿಕೊಳ್ಳಲೇಬೇಕು ಇದನ್ನೇ ನಮ್ಮ ಡಿ ವಿ ಜಿ ಅವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಮನುಷ್ಯ ಒಬ್ಬ ಮನುಷ್ಯ ಹೆಂಗಿರಬೇಕು ಅಂದರೆ ಎಲ್ಲರಲ್ಲಿಯು ಸೇರಿಕೊಂಡಿರಬೇಕು ಅಂತ ಹೇಳೋದನ್ನೇ ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂತ ಹೇಳ್ತಾರೆ ಅವರೆ ಹ್ಞೂ ಬೆಲ್ಲ ಸಕ್ಕರೆಯಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದರೆ ಎಲ್ಲಾರಲ್ಲಿ ನೀವು ನಾವು ಒಂದ್ರಲ್ಲಿ ಒಂದಾಗಬೇಕು ಒಂದು ಪಾತ್ರೆಯೊಳಗೆ ನೀರು ಹಾಕಿದ ತಕ್ಷಣ ಆ ನೀರು ಹೆಂಗೆ ಪಾತ್ರೆಯ ರೂಪವನ್ನೇ ತಗೊಳ್ತದೋ ಅದೇ ಥರ ಮನುಷ್ಯ ಸಹ ಎಲ್ಲಿರ್ತನೆ ಎಲ್ಲರೊಳಗೊಂದಾಗು ಅದು ಗೀತೆ ಗೀತೆಯ ಸಾರ ಅದೇ ಖುರಾನ್ ಹೇಳೋದು ಅದನ್ನೇ ಭಗವದ್ಗೀತೆ ಹೇಳೋದು ಅದನ್ನೇ ಇವತ್ತಿಗು ಸಹ ಭಗವದ್ಗೀತೆ ಯಾವುದೋ ಕಾಲದಲ್ಲಿ ಆಗಿ ಹೋಗಿದಂತಾದ್ರು ಸಹಿತ ಇವತ್ತಿಗು ಸಹ ಅದು ವಾಸ್ತವಿಕವಾಗಿದೆ ಅದನ್ನು ನಾವು ಒಪ್ಪಿಕೊಳ್ಳಬೇಕು ಭಗವದ್ಗೀತೆಯ ಕಾಲವನ್ನು ನಾವು ನೋಡೋದಾದರೆ ಅದು ಆಗಿರೋದೆಲ್ಲಿ ಕುರುಕ್ಷೇತ್ರ ಯುದ್ಧದೊಳಗೆ ಯಾವಾಗ ಅರ್ಜುನ ಯುದ್ಧ ಮಾಡಲಿಕ್ಕೆ ಅನುಮಾನಿಸ್ತ ಇದ್ನೋ ಆತ ಇನ್ನೊಂದು ಜಿಜ್ಞಾಸೆ ಒಳಗಿದ್ನೋ ಆವಾಗ ಅವನನ್ನು ಯುದ್ಧಕ್ಕೆ ಅಣಿ ಮಾಡೋ ಸಲುವಾಗಿ ಕೃಷ್ಣ ಹೇಳಿದ ಮಾತು ಆದರೆ ಇವು ನಿಜಕ್ಕೂ ಇವತ್ತಿಗೂ ಇವತ್ತಿನ ಜೀವನ ಶೈಲಿಗು ನಮಗೆ ಇಂದಿಗು ಸಹ ಪ್ರಸ್ತುತವಾಗಿವೆ ಇವು ಕಡೆಗಣಿಸ್ಲಿಕ್ ಆಗೋಲ್ಲ ಇವು ವೇದಗಳಾಗಲಿ ಗೀತೆಯ ಒಂದೊಂದು ಶ್ಲೋಕಗಳನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ ಬಿಡು ಅದು ಆವಾಗಿನ ಸಂದರ್ಭ ಅಂತ ಅಂತ ಹೇಳಿ ನಾವು ಅದನ್ನು ವಿರೋಧಿಸ್ಲಿಕ್ಕೆ ಅಥ್ವ ಅದನ್ನು ಕಡೆಗಣಿಸ್ಲಿಕ್ಕೆ ಆಗ್ಲಿಕ್ಕೆ ಆಗೋಂಗಿಲ್ಲ ಇವತ್ತಿನ ಪ್ರತಿಯೊಂದು ಜೀವನ ಸನ್ನಿವೇಶಕ್ಕೆ ಹೊಂದಂತಹ ಶ್ಲೋಕಗಳು ನಮ್ಮ ಭಗವದ್ಗೀತೆ ಒಳಗಿವೆ ಅದನ್ನೇ ನಾವು ಇವತ್ತಿಗು ಹೇಳಬೇಕು ಅದನ್ನೇ ಡಿ ವಿ ಜಿಯವ್ರ್ ಹೇಳ್ತಾರೆ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುತ್ತ ನಗಿಸುವ ಬಾಳುವ ಮಿಗೆ ನೀನು ಕಾಣುವಂತದೆ ಅಂದರೆ ಎಲ್ಲ ಕಡೆ ನಗ್ತ ಇರಬೇಕು ನೀನು ನಗು ಜಗತ್ತನ್ನು ನಗು ಅಂತೇಳಿ ಹೇಳ್ತಾರೆ ಡಿವಿಜಿಯವ್ರು ಅಂದರೆ ಗೀತೆಯ ಸಾರವನ್ನೇ ತಮ್ಮ ಕಗ್ಗದಲ್ಲಿ ಅವರು ಅನುಸರಿಸಿ ಹೇಳಿದಾರೆ ಇನ್ನೊಂದು ಕಡೆ ಅಂದರೆ ಒಂದೊಂದು ಕೃತಿಗಳ ಮೇಲು ರಾಮ ಅಂದಿನ ಕಾಲದ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಆವತ್ತಿನ ವಾಲ್ಮೀಕಿ ಬರೆದ ಮಹಾ ಬಾ ರಾಮಾಯಣ ಕೃತಿಯಿದೆ ಅದೇ ಪಾತ್ರಗಳು ಅದೇ ಸಹ ಕಥೆಯ ಅದೇ ಸಂದರ್ಭವನ್ನ ಸೃಷ್ಟಿಸಿ ಕುವೆಂಪು ಅವರು ಬರೆದ್ರು ಆದರೆ ಕುವೆಂಪು ಅವ್ರು ಬರೆದಂತಹ ವಾ ಶ್ರೀ ರಾಮಾಯಣ ದರ್ಶನ ನಮಗೆ ಜ್ಞಾನಪೀಠ ಪ್ರಶಸ್ತಿ ದೊರೀತು ಅಂದರೆ ಆ ಅಂದಿನ ಕಾಲದ ವೇದ ಗ್ರಂಥಗಳು ರಾಮಾಯಣ ಮಹಾಭಾರತಗಳು ಭಗವದ್ಗೀತೆಗಳು ಇಂದಿಗು ಸಹ ಪ್ರಸ್ತುತವಾಗಿವೆ ಅವು ತಮ್ಮ ಬೆಲೆಯನ್ನು ಕಳೆದು ಕೊಂಡಿಲ್ಲ ಅಂತ ಹೇಳ್ತಿನಿ